ಬಾವಿಯಿಂದ ನೀರು ಸೇದೋದು ಈ ವಿದ್ಯುತ್ತು ಮೋಟರನ್ನು ಬಳಸಿಕೊಂಡು ಬಾವಿಯಿಂದ ವಿದ್ಯುತ್ ಮೋಟ್ರ್ ಅನ್ನೋದು ಭಾಳ ಒಂದು ವಿಶೇಷವಾದಂತ ಒಂದು ಐಡಿಯ ಆಗೈತೆ ಯಾಕಪ್ಪ ಅಂದ್ರೆ ವಿದ್ಯುತ್ ಮೋಟ್ರ್ ವಿದ್ಯುತ್ತು ಮೋಟಾರು ಬಂದಿದ ಮ್ಯಾಕೆ ಏನಪ್ಪ ಅಂದ್ರೆ ಭಾಳ ಅನ್ಕೂಲಗಳು ಆಗ್ಯಾವೆ ಎಲ್ಲೆಲ್ಲಿ ನಮ್ಗೆ ವಿದ್ಯುತ್ ಮೋಟರನ್ನ ಕಾಣ್ತೀವಿ ವಿದ್ಯುತ್ ಮೋಟ್ರಿನ ಅನುಕೂಲಗಳು ಏನೇನು ಇರ್ತವೆ ಮೊದ್ಲನೇದಾಗಿ ವಿದ್ಯುತ್ ಮೋಟಾರ್ ವಿದ್ಯುತ್ ಮೋಟ್ರ್ ಅನ್ನೋದು ಒಂದು ವಿದ್ಯುತ್ಲಿಂದ ಸಾಕಾ ವಿದ್ಯುತ್ತು ಮೋಟಾರ್ ವಿದ್ಯುತ್ ಮೋಟ್ರ್ ಅನ್ನೋದು ಬಳ್ಸ್ಕಬೇಕು ನಾವು ವಿದ್ಯುತ್ತು ಮೋಟಾರ್ದಂತೆ ನಮಗೆ ವಿದ್ಯುತ್ ಮೋಟ್ರ್ಲಿಂದ ನಾವು ಅನೇಕ ರೀತಿಯ ಕೆಲ್ಸಗಳನ್ನು ನಾವು ಮಾಡ್ತೇವೆ ಯಾದಕಪ್ಪಅಂದ್ರೆ ಬಾವಿಯಿಂದ ನೀರು ಸೇದೋದು ಆಗಿರ್ಬೋದು ಅದೇ ರೀತಿಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ಒಂದ್ನೇದು ಏನಪ್ಪ ಅಂದ್ರೆ ವಿದ್ಯುತ್ ಮೋಟ್ರ್ಲಿಂದ ಕೃಷಿ ಚಟುವಟ್ಕೆಗಳನ್ನು ನಾವು ಏನೇನು ಕಾಣ್ತೀವಿ ವಿದ್ಯುತ್ ಮೋಟರಿಂದ ಏನು ಉಪಯೋಗ ಆಗಿರ್ಬೋದು ಈಗ ನೋಡಿ ನಾವು ಅನೇಕ ಇಂದಿನ ಕಾಲ್ದಲ್ಲಿ ನೋಡ್ತಾ ಇರ್ಬೋದು ವಿದ್ಯುತ್ತು ಮೋಟಾರ್ ಈಗ ಅನೇಕ ರೀತಿ ಹಿಂದಲ್ದೂ ಬಾವಿಗಳಿದ್ದವು ಕೃಷಿ ಚಟುವಟಿಕೆಗಳಿಗೆ ನೀರಿನ ಮೂಲ ಯಾವುದಪ್ಪ ಅಂದ್ರೆ ಬೇಸಿಕ್ ಆಗಿರೋದು ಬಾವಿ ಹಿಂದಿನ್ ಕಾಲದಲ್ಲಿ ಬಾವಿಯಿಂದ ನಮ್ಗೆ ಏನಪ್ಪ ಅಂದ್ರೆ ನೀರು ಸಿಕ್ತಿತ್ತು ಅದ್ರಲಿಂದ ಏನಪ್ಪ ಅಂದ್ರೆ ಬೆಳೆಗಳನ್ನು ಬೆಳಿತಿದ್ರು ಈಗ ಹಿಂದಿನ ಕಾಲ್ದಲ್ಲಿ ನಾವು ನೋಡಿದಾಗ ಬಾವಿಯಿಂದ ನೀರು ಸೇದೋದು ಹಿಂದಿನ ಕಾಲದಲ್ಲೆ ಇರ್ಬೋದು ಅಂತ ಮೇನಾಗಿ ಬೆಳೆಗಳಿಗಾಗಿರ್ಬೋದು ಮತ್ತು ಇನ್ನಿತರ ಕೃಷಿ ಚಟುವಟ್ಕೆಗಳು ಆಗಿರ್ಬೋದು ಇಂತಹ ಚಟುವಟಿಕೆಗೆ ನೀರು ಅವಶ್ಯಕವಾಗಿ ಬೇಕೇ ಬೇಕಾಗಿರ್ತೈತೆ ಈ ಚಟುವಟುಕೆಗಳಿಗೆ ನೀರನ್ನು ಹೇಗೆ ಹೊಂದ್ಸದಪ್ಪ ನಾವು ಇದು ಭಾಳ ನಮ್ಗೆ ಕಷ್ಟ ಆಕೈತೆ ಕಷ್ಟ ಆಗದನ್ನು ನಾವು ಏನು ಈ ಚಟುವಟ್ಕೆಗಳ ಮುಖಾಂತರ ನೀರನ್ನು ನಾವು ಹೇಗೆ ಹೊಂದಸ್ಬಕು ಈಗ ತೋಟಕ್ಕೆ ಆಗಿರ್ಬೋದು ಕೊಡ ತಗೊಂಡೋಗ್ ನೀರು ಸೊರೊದಂತು ಆಗೋದಿಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ಬಾವಿಗಳಿದ್ವು ಬಾವಿಗಳ ಮೂಲಕ ಏನಪ್ಪ ಅಂದ್ರೆ ಏತ ನೀರಾವರಿ ಇತ್ತು ಏತ ನೀರಾವರಿ ಏನಪ್ಪ ಅಂದ್ರೆ ಬಾವಿಯಿಂತ ನೀರು ಸೇದೋದು ಆಗಿರ್ಬೊದು ಅದನ್ನು ತಗೊಂಡೋಗ್ ಹೊಲಕ್ ಸುರವೋದು ಇದನ್ನು ನಾವು ಮಾಡಿದಾಗೆಲ್ಲ ಏನು ಆಗಿರ್ತೈತಿ ಟೈಮ್ ಬಾಳಾ ಕಂಝುಮ್ ಆಗ್ತಿರತ್ತೆ ಅದಕ್ಕೆ ಟೈಮ್ ಭಾಳ ತಗೊಂತೈತೆ ಅದಕ್ಕೆ ಪ್ರತಿಯೊಂದು ಕೊಡನು ಬಾವಿ ಎಷ್ಟು ಇರ್ತೈತೆ ಒಂದು ಮೂವತ್ತು ನಲವತ್ತು ಫೀಟು ಆಳದಲ್ಲಿ ಇರ್ತೈತೆ ನೀರು ಈ ನೀರನ್ನು ಪ್ರತಿ ಒಂದು ಕೊಡ್ದಾಗೆ ಎಷ್ಟು ಬರ್ಬೋದು ನೀರು ಇಪ್ಪತ್ತು ಲೀಟ್ರ್ ಬರ್ಬೋದು ಮೂವತ್ತು ಲೀಟ್ರ್ ನೀರು ಬರ್ಬೋದು ಅಷ್ಟು ಏನಪ್ಪ ಅಂದ್ರೆ ಒಂದು ಹೊಲಕ್ಕ ಸಾಕಾಗೋದಿಲ್ಲ ನಾವೇನು ಮಾಡ್ಬಕು ಒಂದು ಹೊಲಕ್ಕ ನೀರು ಹಾಕ್ಬೇಕಪ್ಪ ಅಂದ್ರೆ ಮಿನಿಮಮ್ ಎಷ್ಟಪ್ಪ ಅಂದ್ರೆ ಒಂದು ಎರಡು ಮೂರು ಟ್ಯಾಂಕರ್ ನೀರು ಹಾಕಲೇಬೇಕು ಅಂತ ಕಾಲದಲ್ಲಿ ಆವಾಗ ವಿದ್ಯುತ್ ಮೋಟ್ರ್ ಇಲ್ಲದೇ ಇರುವಂತ ಕಾಲದಲ್ಲಿ ಏನು ಮಾಡಮ ಏನು ಮಾಡ್ತಿದ್ನಪ್ಪ ಅಂದ್ರೆ ಏತ ನೀರಾವರಿ ಆಗಿರ್ಬೋದು ಇವಾಗ ಮಳೆ ಆಗಿರೋದು ಮಳೆ ಬಂದ್ರೆ ಹೊಲಕ್ಕ ನೀರು ಸಿಗ್ತಿತ್ತು ಅದೂ ಇಲ್ಲದಿರೊ ಮಾತ್ರಕ್ಕೆ ನಾವು ವಿದ್ಯುತ್ ಮೋಟ್ರನು ಇದ್ದಿದ್ದಿಲ್ಲ ಹಾಗಾಗಿ ನಾವು ಹಿಂದಿನ ಕಾಲ್ದಲ್ಲಿ ಏನಪ್ಪ ಅಂದ್ರೆ ಏತ ನೀರಾವರಿ ಮೂಲಕ ವಿದ್ಯುತ್ತನ್ನು ನೀರನ್ನು ಏನು ಮಾಡ್ತಿದ್ದರು ಹೊಲಗಳಿಗೆ ಹಾಯಿಸ್ತ ಇದ್ದರು ಜಮೀನಲ್ಲಿ ಬರುಬರ್ತ ಬರುಬರ್ತ ಏನು ಮಾಡಿದ್ರಪ್ಪ ಅಂದ್ರೆ ಇದು ಭಾಳ ತ್ರಾಸ ಆಗ್ತೈತೆ ಇಂಥ ಕೆಲಸ ಮಾಡೋದರಿಂದ ಮನುಷ್ಯನಿಗೆ ಭಾಳ ಸಮಯ ವೇಸ್ಟ್ ಆಕೈತೆ ಈ ಸಮಯನ್ನ ತಗೊಂಡು ನಾವು ಬೇರೆ ಕಡೆ ಹಾಕಿದ್ರ ಒಂದು ಗಾದೆ ಇದೆ ತುಂಬ ಅಮೂಲ್ಯವಾದದ್ದು ಏನಪ್ಪ ಅಂದ್ರೆ ಟೈಮ್ ಅಂದನಪ್ಪ ಅಂದ್ರೆ ಸಮಯ ಈ ಸಮಯನ್ನ ನಾವು ಎಷ್ಟು ಟೈಮ್ ಕೊಡ್ತೀವೊ ಅದು ನಮಗೆ ಅಷ್ಟು ಗೌರವನ ಕೊಡ್ತೈತೆ ಅದಕ್ಕಾಗಿ ಏನು ಮಾಡ್ಬೇಕು ನಾವು ಟೈಮನ್ನು ಕೂಡ ಸೇವ್ ಮಾಡ್ಬೇಕು ಆಗಿರ್ತೈತೆ ಈ ಟೈಮನ್ನು ಸೇವ್ ಮಾಡೋಕೋಸ್ಕರ ಬಂದಿದ್ದು ಯಾವುದಪ್ಪ ಅಂದ್ರೆ ವಿದ್ಯುತ್ ಮೋಟರ್ ಬರುಬರ್ತ ಬರುಬರ್ತ ಏನಾಗತಪ್ಪ ಅಂದ್ರೆ ಕೃಷಿ ಚಟುವಟ್ಕೆಗಳಿಗೆ ಪ್ರಧಾನವಾಗಿ ಈ ವಿದ್ಯುತ್ ಮೋಟ್ರನ್ನು ಬಳಕೆ ಮಾಡ್ಕೋತ ಬಂದರು ಫಸ್ಟಿಗೆ ಏನು ಮಾಡಿದರು ವಿದ್ಯುತ್ ಮೋಟ್ರನ್ನು ಏನು ಮಾಡೋದು ಬಾವಿಯಲ್ಲಿ ಅಳವಡ್ಸ್ಕೊಂಡ್ರು ಈ ಬಾವಿಯಲ್ಲಿ ಅಳವಡ್ಸ್ಕೊಂಡಾಗ ಅದಕ್ಕೆ ಒಂದು ಪೈಪನ್ನು ಹಾಕಿ ಬಾವಿಯಲ್ಲಿ ಬಿಟ್ಟರು ಬಾವಿಯಲ್ಲಿ ಅದಕ್ಕೆ ಏನಪ್ಪ ಅಂದ್ರೆ ಇದು ಮೋಟ್ರಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟರು ಹೊಲಗಳಿಗೆ ಒಬ್ಬ ಮನುಷ್ಯ ಎರಡು ಮೂರು ದಿನದಲ್ಲಿ ಹೊಲಕ್ಕೆ ಒಂದು ಎಕ್ರೆ ಹೊಲಕ್ಕೆ ನೀರು ಹಾಯಿಸ್ತ ಹೋಗ್ತ ಟೈಮ್ ಹಿಡಿತೈತಪ್ಪ ಅಂದ್ರೆ ಅದೆ ರೀತಿಯಾಗಿ ನಾವು ಒಂದು ನಾಲ್ಕೈದು ಗಂಟೆಗಳಲ್ಲಿ ಒಂದು ವಿದ್ಯುತ್ ಮೋಟ್ರ್ದಿಂದ ಒಂದು ಎಕ್ರೆಗೆ ನೀರನ್ನು ಹಾಯಿಸ್ಬೋದು ಹೀಗಾಗಿ ನಾವು ಸಮಯ ಏನಾತಪ್ಪ ಅಂದ್ರೆ ಒಂದು ಸುಮಾರು ಎರಡು ಎರಡುವರೆ ದಿನಗಳ ಕಾಲ ಸಮಯ ಮನುಷ್ಯನಿಗೆ ಉಳಿತು ಆ ಸಮಯನ ತೆಗೆದ್ಕೊಂಡು ಅವನು ಬೇರೆ ಕೆಲ್ಸದಲ್ಲಿ ಹಾಕಿದ್ರ ಆ ಕೆಲ್ಸದಿಂದ ಏನು ಆಗ್ತೈತೆ ಅವ್ನಿಗೆ ಲಾಭಗಳು ಜಾಸ್ತಿ ಆಗ್ತಿರ್ತವೆ ಅದರ ಸಲುವಾಗಿ ವಿದ್ಯುತ್ ಮೋಟ್ರ್ ವಿದ್ಯುತ್ ಮೋಟರ್ ಅನ್ನೊದು ಭಾಳ ಒಂದು ಅದ್ಭುತವಾದ ಪರಿಕಲ್ಪನೆ ಈ ಒಂದು ಮೋಟಾರನ್ನು ಬಳಸಿಕೊಂಡು ಏನಪ್ಪ ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಹೊಲಕ್ಕೆ ನೀರು ಹಾಕೋದಿಕ್ಕೆ ಪ್ರಧಾನವಾಗಿ ಬಳಕೆ ಮಾಡ್ಕೊಂತಾರೆ ಏತಕಪ್ಪಾ ಅನ್ನಪ್ಪ ಅಂದ್ರೆ ಬಾವಿಯಿಂದ ಕೃಷಿ ಚಟುವಟಿಕೆಗಳಲ್ಲಿ ನಮ್ಗೆ ದಿನಂಪ್ರತಿ ಅಂದ್ರೆ ಬೆಳೆಗಳಿಗೆ ನೀರು ಬೇಕೇ ಬೇಕು ನಾವು ದಿನ ಪ್ರತಿ ಅದೇ ಕೆಲಸ ಮಾಡೊಕ್ಕೆ ಸಾಧ್ಯವಾಗ್ತಿರೋದಿಲ್ಲ ಒಂದಿನ ಆಬೋದು ಒಂದಿನ ಆಗೋದಿಲ್ಲ ಹಾಗಾಗಿ ದಿನಾ ಹೋಗಿ ನೀರು ಸೇದಾಕೋದು ಭಾಳ ಕಷ್ಟಕರವಾದಂತ ಕೆಲಸವಾಗಿರ್ತೈತಿ ಇಂಥ ಕಷ್ಟಕರವಾದ ಕೆಲಸನ ಮಾಡ್ಬೇಕಪ್ಪ ಅನ್ನಪ್ಪ ಅಂದ್ರೆ ನಾವು ಏನು ಬೇಕು ಭಾಳ ದಷ್ಟ ಪುಷ್ಟವಾಗಿ ಇರ್ಬೇಕು ಇಲ್ಲಪ್ಪ ಇಲ್ಲಪ್ಪ ಅಂದ್ರೆ ಕೆಲಸ ಮಾಡಕೆ ಆಗದಿಲ್ಲ ಅದಕ್ಕೋಸ್ಕರ ಒಬ್ಬ ಮನುಷ್ಯಲಿಂತ ಏನು ಮಾಡಿದ್ನಪ್ಪ ಅಂದ್ರೆ ವಿದ್ಯುತ್ ಮೋಟ್ರನ್ನು ರೆಡಿ ಮಾಡಿದ್ರು ಈ ವಿದ್ಯುತ್ ಮೋಟರ್ಲಿಂದ ಏನಪ್ಪ ಅಂದ್ರೆ ಆ ಮನುಷ್ಯ ಎಲ್ಲೇ ಸ್ಥಳದಲ್ಲಿ ಆಗಿರ್ಬೋದು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟನಪ್ಪ ಅಂದ್ರೆ ಎಷ್ಟು ಎಕ್ರೆಗೆ ಆಗಿರ್ಬೋದು ನೀರು ಇದ್ದನಪ್ಪ ಅಂದ್ರೆ ಅಷ್ಟೂ ಎಕ್ರೆ ಕೂಡ ಅವನ್ನು ಗಿಡಗಳಿಗೆ ನೀರನ್ನು ಹಾಯಿಸ್ಬೋದು ಈ ಕಾರಣದಿಂದ ಏನಪ್ಪ ಅಂದ್ರೆ ವಿದ್ಯುತ್ ಮೋಟರ್ ಅನ್ನೋದು ಬಹಳ ಸಹಾಯಕವಾಗಿ ಇರುತ್ತೆ ಎಲ್ಲಪ್ಪ ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಪ್ರಧಾನವಾಗಿ ಏನು ಬೇಕೆ ಬೇಕು ನೀರು ಬೇಕೇ ಬೇಕು ಕೃಷಿ ಚಟುವಟಿಕೆಗಳಲ್ಲಿ ಪ್ರಧಾನವಾಗಿ ನೀರು ಬೇಕಪ್ಪ ಅಂದ್ರದಕ್ಕೆ ಮೇನವಾಗಿ ಇನ್ನು ಯಾವುದು ಇದೆ ಏನಪ್ಪ ಅಂದ್ರೆ ಬಾವಿಗಳು ಇವೆ ಬರುಬರ್ತ ಬರುಬರ್ತ ಏನಪ್ಪ ಅಂದ್ರೆ ಕಾಲಕ್ರಮೇಣ ಬಾವಿಗಳನ್ನು ತೇಗ್ಸೋದನ್ನು ಮರ್ತು ಬಿಟ್ರು ಯಾಕಪ್ಪ ಅಂದ್ರೆ ಅಂತರ್ಜಲ ಮಟ್ಟ ಏನಪ್ಪ ಅಂದ್ರೆ ಇವಾಗ ಐವತ್ತರಿಂದ ಅರವತ್ತು ಅಡಿಗೆ ಸಿಗೊದಿಲ್ಲ ಇವಾಗ ಎಲ್ಲೆಲ್ಲು ಇರತೈತಿ ನೀರಿನ ಆಳ ನೀರಿನ ಆಳ ಎಷ್ಟು ಇರತೈತಪ್ಪ ಅಂದ್ರೆ ಇವಾಗ ಮೂನ್ನೂರಲಿಂದ ನಾಲ್ಕುನೂರು ಫೀಟ್ ಒಳಗೆ ಇರ್ತೈತೆ ನಾವು ಬಾವಿನ ತೊಡೋದು ಆಕೈತೆ ಅದು ಸಾಧ್ಯವಾಗದಂತ ಕೆಲಸ ತ್ರಾಸ ಆಕೈತೆ ಭಾಳ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಕೆಲ್ಸವನ್ನು ಮಾಡಲು ಏನು ಬೇಕಪ್ಪ ಅಂದ್ರೆ ಇವಾಗ ಭಾಳ ದೈಹಿಕ ಶ್ರಮ ಬೇಕು ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಇವಾಗ ಬೋರ್ವೆಲ್ಲನ್ನು ಹಾಕಸ್ತಾರೆ ಬೋರ್ವೆಲ್ ಹಾಕಿಸಿದ್ನಪ್ಪ ಅಂದ್ರೆ ಮುನ್ನು ಮುನ್ನೂರು ನಾನೂರು ಅಡಿ ಕೊಡ ತಗೊಂಡೋಗಿ ತರೋದು ಆಕ್ತೈತೆ ಈ ಕೆಲಸವನ್ನ ಆಗೋದೇ ಇಲ್ಲ ಇದಕ್ಕೊಸ್ಕರ ಏನಪ್ಪ ಅಂದ್ರೆ ವಿದ್ಯುತ್ ಮೋಟಾರ್ ಇದು ಬೇಕೇ ಬೇಕಾಗಿರ್ತೈತಿ ಇವಿದು ಮುನ್ನೂರು ನಾನೂರು ಫೀಟ್ಲಿಂದ ನಾವು ಭೂಮಿಯ ಮೇಲುಗಡೆ ನೀರನ್ನು ತರ್ತೀವಿ ಅಂದನಪ್ಪ ಅಂದ್ರೆ ಅದಕ್ಕೆ ಏನು ಬೇಕು ಮುಖ್ಯವಾಗಿ ವಿದ್ಯುತ್ ಮೋಟಾರ್ ಈ ವಿದ್ಯುತ್ ಮೋಟ್ರ್ ಏನು ಮಾಡುತ್ತಪ್ಪ ಅಂದ್ರೆ ಮೂನ್ನೂರು ನಾನೂರು ಅಡಿ ಕೆಳಗೆ ಹೋಗಿ ಏನು ಮಾಡುತ್ತಪ್ಪ ಅಂದ್ರೆ ಅಂತರ್ಜಲ ಮಟ್ಟದಿಂದ ಭೂಮಿಯ ಒಳಗೆ ಇರುವಂತ ನೀರನ್ನು ಏನು ಮಾಡುತ್ತಪ್ಪ ಅಂದ್ರೆ ಭೂಮಿಯ ಮೇಲುಗಡೆ ಪೈಪಿನ ಸಹಾಯದ ಮೂಲಕ ನಮ್ಗೆ ಏನು ಮಾಡ್ತು ಆ ನೀರನ್ನು ಕೊಡತ್ತೆ ಈ ಕೊಟ್ಟಿನ ಮೇಲೆ ಏನಪ್ಪ ಅಂದ್ರೆ ನಾವು ಆ ನೀರನ್ನು ಅನೇಕ ರೀತಿಯಾಗಿ ಕೆಲಸಗಳಿಗೆ ಬಳಕೆ ಮಾಡ್ಕೋಬೋದು ಈ ಮುನ್ನೂರು ನಾಲ್ಕುನೂರು ಫೀಟ್ ನೀರಲ್ಲಿ ಇರೋದನ್ನು ವಿದ್ಯುತ್ ಮೋಟ್ರ್ ಅನ್ನದು ಏನಪ್ಪ ಅಂದ್ರೆ ಒಂದು ಐದು ಹತ್ತು ಸೆಕೆಂಡಲ್ಲೊ ಅಥವಾ ಒಂದು ನಿಮಿಷದಲ್ಲೊ ಏನು ಮಾಡ್ತು ನಮಗೆ ಭೂಮಿಯ ಮೇಲುಗಡೆ ಕಳ್ಸತ್ತೆ ಈ ನೀರನ್ನು ಮೇಲುಗಡೆ ಕಳಿಸ್ದಾಗ ನಾವು ಏನು ಮಾಡ್ಬೋದು ಆ ನೀರನ್ನು ನಾವು ದಿನನಿತ್ಯ ಚಟುವಟ್ಕೆಗಳಲ್ಲಿ ಬಳಸ್ಕೋಬೋದು ಈಗ ಮಾನವನಿಗೆ ದಿನ ಸ್ಟಾರ್ಟ್ ಆಗೋದೆ ಅವನ ಮೂಲ ಚಟುವಟ್ಕೆಗಳಿಂದ ಈ ಮೂಲ ಚಟ್ವಟ್ಕೆಗಳೇನು ಬೇಕೇ ಬೇಕು ನೀರು ಅನೋದು ಅವಶ್ಯಕವಾಗಿ ಬೇಕೇ ಬೇಕು ಈ ನೀರು ಅನ್ನೋದು ಮಾನವನಿಗೆ ಸಿಗಲಿಲ್ಲ ಅಂದ್ನಪ್ಪ ಅಂದ್ರೆ ಅವನು ಯಾವುದೇ ರೀತಿಯಾಗಿ ಕೆಲ್ಸಗಳನ್ನು ಮಾಡಲು ಸಹಾಯ ಇರೋದೇ ಇಲ್ಲ ಅವನ ನೀರು ಸಿಕ್ತು ಎಲ್ಲ ಕೆಲಸನು ಕೈಗೊಳ್ತಾನ ನೀರು ಸಿಗಲಿಲ್ಲ ನೀರು ದೊರಕಲಿಲ್ಲಪ್ಪ ಅಂದ್ರೆ ಮಾನವನಿಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ನೀರು ಎಲ್ಲಿಂತ ಬರ್ತೈತೆ ನಿಮಗೆ ಮುಖ್ಯವಾಗಿ ಮಳೆ ಮಳೆ ಅನ್ನೋದು ದಿನ ಆಗ್ಲಾರ್ದ ಕೆಲಸ ಅದು ಕಡೆ ನಮ್ಮ ಕಡೆ ಭಾಗದಾಗೆ ಅಂತು ಮಳೆ ಅನ್ನೋದು ಭಾಳಾ ಬರೋದೇ ಇಲ್ಲ ಹಾಗಾಗಿ ನೀರಿನ ಮೂಲ ಯಾವುದಪ್ಪ ಅಂದ್ರೆ ಬಾವಿ ಈ ಬಾವಿಗಳ ಮೂಲಕ ನಾವು ನೀರನ್ನು ಹೇಗ್ ಸೇದಬೇಕು ಮತ್ತು ಇನ್ನೊಂದು ನೀರಿನ ಮೂಲ ಯಾವುದಪ್ಪ ಅಂದ್ರೆ ಬೋರ್ವೆಲ್ ಈ ಬೋರ್ವೆಲ್ ಮೂಲಕ ನೀರನ್ನು ನಾವು ತರಬೇಕಪ್ಪ ಅಂದ್ರೆ ಮುಖ್ಯವಾಗಿ ನಮಗೆ ಇವಾಗಿನ ಕಾಲಕ್ಕೆ ಬೇಕೇ ಬೇಕಾಗಿರದು ಯಾವುದಪ್ಪ ಅಂದ್ರೆ ವಿದ್ಯುತ್ ಮೋಟರ್ ಈ ವಿದ್ಯುತ್ ಮೋಟ್ರ್ ಇದ್ದನಪ್ಪ ಅಂದ್ರೆ ನೀರು ಬರ್ತೈತೆ ಇಲ್ಲಿ ಅಂದ್ನಪ್ಪ ಅಂದ್ರೆ ನೀರು ಬರೋದೇ ಇಲ್ಲ ನೀರು ಬರಲಿಲ್ಲಪ್ಪ ಅಂದ್ರೆ ಕೆಲ್ಸ ಏನು ನಡಿತೈತೆ ನಮ್ದು ಯಾವುದೇ ಕೆಲಸಗಳು ಆಗೋದಿಲ್ಲ ಎಲ್ಲ ಕೆಲಸಗಳು ಸ್ಟಾಪ್ ಅಕ್ಕವೆ ನಮ್ಮ ಎಲ್ಲ ಕೆಲಸ ಸ್ಟಾಫ್ ಆದ್ನಪ್ಪ ಅಂದ್ರೆ ನಾವು ಯಾವುದೇ ರೀತಿಯ ಚಟುವಟ್ಕೆಗಳನ್ನು ಮಾಡಲು ಸಾಧ್ಯವಾಗೋದಿಲ್ಲ ಹಾಗಾಗಿ ವಿದ್ಯುತ್ ಮೋಟರ್ ವಿದ್ಯುತ್ ಮೋಟ್ರ್ ಅನ್ನೋದು ನಮ್ಗೆ ಬಹಳ ಸಹಾಯಕವಾಗ್ತ ಇರ್ತೈತೆ ವಿದ್ಯುತ್ ಮೋಟರ್ ವಿದ್ಯುತ್ ಮೋಟರ್ಲಿಂದ ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ವಿದ್ಯುತ್ ಮೋಟ್ರ್ ಅನ್ನೋದು ಮನೆಗಳಲ್ಲಿ ಕೂಡ ಬಹಳ ಉಪಯೋಗಕ್ಕೆ ಬರ್ತಾ ಇರ್ತೈತೆ ಯಾಕಪ್ಪ ಅಂದ್ರೆ ವಿದ್ಯುತ್ ಮೋಟಾರ್ಲಿಂತ ಏನಪ್ಪ ಅಂದ್ರೆ ನಾವು ಮನೆಗಳಲ್ಲಿ ಮೇಲೆ ಸಿಂಟೆಕ್ಸ್ನದು ಏನು ಮಾಡೋದು ನೀರಿನ ಸಂಗ್ರಹಣೆ ಮಾಡ್ಬೋದು ಈ ನೀರಿನ ಸಂಗ್ರಹಣೆ ಮಾಡಿದನಪ್ಪ ಅಂದ್ರೆ ನಾವು ದಿನನಿತ್ಯ ಅಂದರೆ ಮುಂಜಾಲೆ ನಾವು ಏನರ ನೀರು ತುಂಬ್ಸಿದ್ವಪ್ಪ ಒಂದು ಸಿಂಟೆಕ್ಸಿಗೆ ಸಿಂಟೆಕ್ಸ್ ಖಾಲಿ ಆಗೋ ತನಕ ನಾವು ನೀರನ್ನು ಬಳ್ಸ್ಕೆಮ ಬಳಕೆ ಮಾಡ್ಕೊಬೋದು ಅದು ಶೌಚಾಲಯಗಳಲ್ಲಿ ಆಗಿರ್ಬೋದು ಟಾಯ್ಲೆಟ್ಸ್ ಬಾತ್ರೂಮ್ಸ್ಗಳಲ್ಲಿ ಆಗಿರ್ಬೋದು ನೀರನ್ನು ಅಡ್ಗೆ ಮನೇಲಿ ಆಗಿರ್ಬೋದು ಮತ್ತೆ ಇನ್ನಿತರ ಕೈ ಕಾಲು ತೊಳ್ಯೋದಕ್ಕೆ ಆಗಿರ್ಬೋದು ನೀರನ್ನು ಬಳಕೆ ಮಾಡ್ಕೊಬೋದು ಮುಖ್ಯವಾಗಿ ನಾವೇನಪ್ಪ ಅಂದ್ರೆ ಸಿಂಟೆಕ್ಸಿಗೆ ನೀರು ಹೆಂಗೆ ಏರಸ್ಬೇಕು ಅನ್ನೋದನ್ನು ನಾವು ಕಲ್ತ್ಕಬೇಕು ಇವಾಗ ನಾವು ದಿನ ಪ್ರತಿ ಒಂದು ಸಿಂಟೆಕ್ಸ್ ಇವಾಗ ಏನಪ್ಪ ಒಂದು ಸಾವಿರ ಲೀಟ್ರ್ ಐನೂರು ಲೀಟ್ರ್ ಸಿಂಟೆಕ್ಸ್ ಬರ್ತವೆ ಅಷ್ಟು ತುಂಬಿಸ್ಬೇಕಪ್ಪ ಅಂದ್ರೆ ನಮ್ಗೆ ನೂರು ಇನ್ನೂರು ಕೊಡ ನೀರು ತಗೊಂಡೋಗಿ ಸಿಂಟೆಕ್ಸಿಗೆ ಹಾಕ್ಬಕು ಈ ನೂರು ಇನ್ನೂರು ಕೊಡ ನೀರು ತಗೊಂಡೋಗ್ ಸಿಂಟೆಕ್ಸಿಗೆ ಹಾಕಬೇಕಪ್ಪ ಅಂದ್ರೆ ಅದು ಆಗ್ಲಾರದ ಕೆಲಸ ಯಾಕಪ್ಪ ಅಂದ್ರೆ ಇಷ್ಟು ಕೊಡ ತಗೊಂಡೋಗಿ ನೀರು ಹಾಕೋ ತಡಿ ಮನುಷ್ಯ ದಣದು ಬಿಡ್ತಾನೆ ಅದಕ್ಕೇನು ಬೇಕು ಒಂದು ಮೂರು ನಾಲ್ಕು ತಾಸು ಟೈಮ್ ಬೇಕು ಆಕ್ಕತ್ತೆ ಅದೇ ರೀತಿಯಾಗಿ ಈ ಮೂರು ನಾಲ್ಕು ತಾಸು ತ ಟೈಮ್ ಅಂತನೋ ವಿದ್ಯುತ್ ಮೋಟ್ರನ್ನು ನಾವಲ್ಲೆ ಅಂದ್ರು ಅಳವಡಿಸ್ಕೊಂಡ್ವಿ ಅಂದನಪ್ಪ ಅಂದ್ರೆ ಅದಕ್ಕೆ ಕನೆಕ್ಷನ್ ಕೊಟ್ಟವಪ್ಪ ಅಂದ್ರೆ ವಿದ್ಯುತ್ ಮೋಟರ್ಲಿಂದ ಒಂದು ಸಿಂಟೆಕ್ಸ್ ತುಂಬೇಕಪ್ಪ ಅಂದ್ರೆ ಐನೂರು ಆರುನೂರು ಲೀಟ್ರಿಂದು ಹಾಂ ಮತ್ತೆ ಕನಿಷ್ಟ ಎಷ್ಟು ಬೇಕಾಗಿರ್ತೈತಿ ಒಂದು ಇಪ್ಪತ್ಮೂರು ಸೆಕೆಂಡೊ ಇಲ್ಲ ಅರ್ಧ ತಾಸು ಒಳಗಡೆ ಏನು ಆಗ್ತೈತೆ ಆ ಸಿಂಟೆಕ್ಸ್ ತುಂಬಿ ಬಿಡ್ತೈತೆ ನಮಗೆ ಎಷ್ಟು ಟೈಮ್ ಉಳಿತೈತಿ ಮೂರೂವರೆ ಗಂಟೆ ಟೈಮ್ ಉಳಿತೈತಿ ಆ ಮೂರೂವರೆ ಗಂಟೆ ನಾವು ಬೇರೆ ಕೆಲ್ಸಗಳಲ್ಲಿ ಬಳಸ್ಕೊಂಡ್ರೆ ಎಷ್ಟಪ್ಪ ಅಂದ್ರೆ ನಾವು ಆರಾಮವಾಗಿ ಹಣವನ್ನು ಗಳಿಸ್ಬೋದು ಈ ವಿದ್ಯುತ್ ಮೋಟಾರ್ ಈ ವಿದ್ಯುತ್ ಮೋಟ್ರ್ಲಿಂದ ಏನಪ್ಪ ಅಂದ್ರೆ ಬಹಳ ಅನುಕೂಲಕರವಾದ ಸಮಯ ಆಗಿರ್ತೈತಿ ಇನ್ನೊಂದು ಏನಪ್ಪ ಅಂದ್ರೆ ಹಿಂದಿನ್ ಕಾಲದಲ್ಲಿ ಮಹಿಳೆಯರು ನೀರಿನ ಎಲ್ಲಪ್ಪ ಅಂದ್ರೆ ಬಾವಿಯ ಮೂಲಕ ತರುತ್ತದ್ರು ಈ ಬಾವಿ ಮೂಲಕ ಮಹಿಳೆಯರು ನೀರನ್ನು ತರೋಕೆ ಹೋದಾಗ ಏನಪ್ಪ ಅಂದ್ರೆ ಒಂದು ಮೂವತ್ತು ನಲವತ್ತು ಅಡಿ ಆಳ್ದಲ್ಲಿ ನೀರು ಸಿಕ್ತಿತ್ತ ಈ ನೀರು ಸಿಕ್ತಿತ್ತಪ್ಪ ಅಂದ್ರೆ ಒಬ್ರು ಮಹಿಳೆ ಎರಡು ಕೊಡ ತಗೊಂಡು ಹೋಗ್ತಿದ್ದರು ಒಬ್ಬ ಮಹಿಳೆ ಒಂದು ದಿನ ಕುಟುಂಬ ನಡೆಸ್ಬೇಕಪ್ಪ ಅಂದ್ರೆ ಒಂದು ಹತ್ತು ಹದಿನೈದು ಕೊಡ ನೀರು ಬೇಕಾಗಿರ್ತೈತಿ ಈ ನೀರು ತರಬೇಕಪ್ಪ ಅಂದಾಗ ಕನಿಷ್ಟ ಒಂದು ಎರಡು ಮೂರು ಗಂಟೆ ಹೋಗ್ಬಿಡ್ತೈತ್ ಆಕೆಗೆ ಮತ್ತೂ ಏನಪ್ಪ ಅಂದ್ರೆ ಗಂಟೆ ಹೋಗದ್ ಬಿಡಿ ಆಗಿನ ಮ್ಯಾಕೆ ಅಂದರು ಮಹಿಳೆ ನೀರು ತಂದು ತಂದು ಸುಸ್ತಾಗಿ ಬಿಡ್ತಿದ್ದಳು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಆಕೆ ತರೋದು ನೀರು ಬಳಕೆ ಮಾಡ್ಕೊಳ್ಳೋದು ಬಾವಿಯಿಂದ ನೀರು ಸೇದಿಕೊಂಬರೋದು ಬಳಕೆ ಮಾಡ್ಕೊಳ್ಳೋದು ಇದನ್ನು ತಪ್ಪಿಸ್ಬೇಕಪ್ಪ ಆಕೆಗು ಟೈಮ್ ಉಳಸ್ಬೇಕು ಆಕೆಗು ಕೂಡ ದೇಹ ದಣಿವು ಆಗಲಾರ್ದಂಗೆ ನೋಡ್ಕೊಬೇಕು ಅನ್ನೋ ಸಲುವಾಗಿ ಆವಿಷ್ಕಾರಗೊಂಡಿದ್ದು ಯಾವುದಪ್ಪ ಅಂದ್ರೆ ವಿದ್ಯುತ್ ಮೋಟಾರ್ ಈ ವಿದ್ಯುತ್ ಮೋಟ್ರ್ಲಿಂದ ಏನಪ್ಪ ಅಂದ್ರೆ ನಾವು ನೀರನ್ನು ಸೇದ್ಬೋದು ಎಲ್ಲಪ್ಪ ಅಂದ್ರೆ ನೀರು ಎಷ್ಟೇ ಆಳ್ದಲ್ಲಿ ಆಗಿರ್ಬೋದು ಆ ನೀರನ್ನು ಏನಪ್ಪ ಅಂದ್ರೆ ಭೂಮಿಯ ಮೇಲುಗಡೆ ಏನಪ್ಪ ಅಂದ್ರೆ ತರುವಂತ ಕೆಲಸ ಈ ವಿದ್ಯುತ್ ಮೋಟ್ರ್ ಮಾಡ್ತತೆ ಈ ವಿದ್ಯುತ್ ಮೋಟ್ರ್ ಮಾಡ್ದಾಗ ಏನಪ್ಪ ಅಂದ್ರೆ ನಮ್ಮ ದಿನನಿತ್ಯ ಚಟುವಟಿಕೆಗಳು ಏನು ಮಾಡತ್ತೆ ಅಂದ್ರೆ ಭಾಳ ಸರಾಗವಾಗಿ ನಡಿತವೆ ಇಲ್ಲ ಅಂದ್ನಪ್ಪ ಅಂದ್ರೆ ಯಾವುದು ಕೆಲಸ ನಡೆಯೋದಿಲ್ಲ ಇವಾಗ ಏನಪ್ಪ ಅಂದ್ರೆ ವಿದ್ಯುತ್ ನಾವು ನಿಂತಿದ್ದು ಯಾವುದಪ್ಪ ಅಂದ್ರೆ ವಿದ್ಯುತ್ ಮೋಟ್ರು ವಿದ್ಯುತ್ ಮೋಟರ್ ಮ್ಯಾಲೆ ನಾವು ಬಂತಪ್ಪ ಅಂದ್ರೆ ಭಾಳ ಸಮಯ ಸಾಕಾಗ್ತಿರ್ತೈತಿ ವಿದ್ಯುತ್ ಮೋಟರ್ ಇರಲಿಲ್ಲಪ್ಪ ಅಂದ್ರೆ ದಿನಂಪ್ರತಿ ನಾವು ನೀರು ಸೇದೋದು ಒಬ್ರು ಏನಪ್ಪ ಅಂದ್ರೆ ಒಬ್ಬ ಮನುಷ್ಯ ಏನಪ್ಪ ಅಂದ್ರೆ ದಿನಾ ನೀರು ತರಾಕೆ ನೀರು ತರ ತರದಕ್ಕೆ ಸಾಕಾಗ್ ಹೋಕನ ವಿದ್ಯುತ್ ಮೋಟ್ರ್ ಬಂದಿದ್ದು ಮ್ಯಾಕೆ ಏನಪ್ಪ ಅಂದ್ರೆ ಬಹಳ ರೀತಿಯ ಸಮಯಗಳು ಉಳಿತಾಯವನ್ನು ಕಾಣ್ತವೆ ವಿದ್ಯುತ್ ಮೋಟ್ರಿನ ಆವಿಷ್ಕಾರ ಆಗಿರ್ತೈತಿ ಈ ವಿದ್ಯುತ್ ಮೋಟ್ರ್ಲಿಂದ ಕೇವಲ ಅನುಕೂಲಗಳು ಆಗ್ಯಾವ ಇಲ್ಲ ಅನಾನುಕೂಲಗಳೂ ನಡಿತವೆ ಯಾವ್ಯಾವಪ್ಪ ಅನ್ನಲು ಅನಾನುಕೂಲಗಳು ವಿದ್ಯುತ್ ಮೋಟ್ರ್ ವಿದ್ಯುತ್ ಇರಲಾರ್ದ ಚಲಾವಣೆ ಆಗೋದಿಲ್ಲ ವಿದ್ಯುತ್ ಇರ್ಲ್ಲೇ ಬೇಕದು ವಿದ್ಯುತ್ ಇದ್ದನಪ್ಪ ಅಂದ್ರೆ ಮಾತ್ರ ಅದು ತನ್ನ ಚಟುವಟಿಕೆಗಳು ಅಥವಾ ಫಂಕ್ಷನ್ ಮಾಡುತ್ತ ಕೆಲ್ಸವನ್ನು ಸಹ ನಿರ್ಮಾಣ ಮಾಡತ್ತೆ ಆ ಕೆಲಸನ ನಾನು ಬೇಗ ಮಾಡಬೇಕಪ್ಪ ಅಂದ್ರೆ ಮುಖ್ಯವಾಗಿ ಏನು ಬೇಕಾಗತ್ತೆ ವಿದ್ಯುತ್ ಬೇಕು ಇನ್ನೊಂದು ಏನಪ್ಪ ಅಂದ್ರೆ ವಿದ್ಯುತ್ ಮೋಟ್ರ್ನಾಗೆ ಅನೇಕ ರೀತಿಯ ಕನೆಕ್ಷನ್ಗಳು ಇರ್ತವೆ ಆ ಕನೆಕ್ಷನ್ ಸರಿಯಾಗಿ ನಾವು ಟೇಪ್ ಹಾಕ್ಬೇಕು ಇಲ್ಲ ಅಂದ್ನಪ್ಪ ಅಂದ್ರೆ ಅದರ ಮೂಲಕ ವಿದ್ಯುತ್ ಹರಿತೈತೆ ಯಾರಾರು ಆ ಮೋಟ್ರ್ ಮುಟ್ಟಿದನಪ್ಪ ಅಂದ್ರೆ ಸೀದಾ ಭಗವಂತನ ಪಾದ ಸೇರ್ಕಂತಾನೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ವಿದ್ಯುತ್ ಮೋಟ್ರ್ ಅನ್ನೋದು ಒಂದು ಅದ್ಭುತವಾದ ಪರಿಕಲ್ಪನೆ ಅದ್ರಲಿಂದ ಅನುಕೂಲಗಳು ಅದಾವು ಅನಾನುಕೂಲಗಳು ಅನದವು ನಾವು ಹೆಂಗ್ ಬಳಕ್ಕೆ ಮಾಡ್ಕೊಂತೀವಿ ಅದ್ರ ಮ್ಯಾಲೆ ನಿಂತಿರ್ತೈತಿ ಆದ್ರೆ ಬಾವಿಯಿಂದ ನೀರು ಸೇದೋದಕ್ಕೆ ವಿದ್ಯುತ್ ಮೋಟ್ರ್ ಬಳಸ್ಬೋದು ಇದು ಒಂದು ತುಂಬ ಒಳ್ಳೆ ಆಲೋಚನೆ ಆಗಿರ್ತೈತಿ